ಹಲೋ ಇದು ಗ್ಯಾಸ್ ಏಜೆನ್ಸಿಯಾ ಹಾ ನಾನು ಗ್ಯಾಸ್ ಬುಕಿಂಗ್ ಮಾಡಿದ್ದೆಯಲ್ಲ ಏನಾಯಿತದು ನಂಬರ್ ಬೇಕಾ ಗ್ಯಾಸ್ ಬುಕಿಂಗ್ ನಂಬರ್ ಹೇಳಬೇಕಾ ಐದು ನಾಲ್ಕು ಮೂರು ಎರಡು ಒಂದು ಸೊನ್ನೆ ಹಾ ನಮ್ಮ ಮನೆಯಲ್ಲೊಂದು ಫಂಕ್ಷನ್ ಇದೆ ಕುಟುಂಬ ಕೂಟ ಅಂತ್ಹೇಳಿ ಅದಕ್ಕೆ ನಾನು ಬುಕಿಂಗ್ ಮಾಡಿದ್ದೆ ಹೌದು ಇದು ಆಧಾರ್ ಕಾರ್ಡ್ ನಂಬರ್ ಹಾ ಹೇಳ್ತೇನೆ ಐದು ನಾಲ್ಕು ಮೂರು ಒಂದು ಹಾ ಬೇಗ ಒಂದು ಆದಷ್ಟು ಬೇಗ ಕಳಿಸಿಕೊಡ್ತಿರಾ ಗ್ಯಾಸ್ ನಮಗೆ ಅರ್ಜೆಂಟ್ ಇವತ್ತೇ ಬೇಕು ಮತ್ತು ತುರ್ತು ಪರಿಸ್ಥಿತಿ ನಮ್ಮದು ಬೇಗ ಬೇಗ ಕಳಿಸಿ ಆಯ್ತಾ ಓಕೆ ಧನ್ಯವಾದಗಳು